ನಮ್ಮ ಕುಟುಂಬ ಹಾಗೂ ಸ್ನೇಹಿತರ ಬಗ್ಗೆ ನಮಗೆ ತಿಳಿಸಬಹುದೇ ಎಂದು ಕೇಳಿದ್ದೀರ ಓಕೆ ತಿಳಿಸಬಹುದು ನಮ್ಮ ಮನೆಯಲ್ಲಿ ಐದು ಜನ ಅಪ್ಪ ಅಮ್ಮ ಮೂರು ಜನ ಮಕ್ಕಳು ಮೂರೂ ಜನ ಗಂಡು ಮಕ್ಕಳೇ ನಾನು ದೊಡ್ಡವನು ಅಂದರೆ ನನಗೆ ಇಬ್ಬರು ತಮ್ಮಂದಿರು ಇದ್ದಾರೆ ಮತ್ತೆ ಸ್ನೇಹಿತರೆಂದರೆ ಸ್ನೇಹಿತರು ತುಂಬ ಜನಾನೇ ಇದ್ದಾರೆ ಹೆಸರೆಲ್ಲ ಬೇಡ ಅನ್ನಿಸುತ್ತೆ ತುಂಬ ಜನಾನೇ ಇದ್ದಾರೆ ಕ್ಲೋಸ್ ಫ್ರೆಂಡ್ಸ್ ಸಹ ತುಂಬ ಜನಾನೇ ಇದ್ದಾರೆ ಕುಟುಂಬ ಎಷ್ಟು ಕುಟುಂಬಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಸ್ನೇಹಿತರಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಸ್ನೇಹಿತರು ಕಷ್ಟ ಇರಲಿ ಸುಖ ಇರಲಿ ಹತ್ತು ಜನರ ಸೆ ಹತ್ತು ಜನ ಸ್ನೇಹಿತರಲ್ಲಿ ಒಂದಿಬ್ಬರಾದ್ರೂ ನಮ್ಮ ಕಷ್ಟ ಸುಖಾನ ಕೇಳೋರು ಇದ್ದೇ ಇರ್ತಾರೆ ಮತ್ತು ಕುಟುಂಬನ ಹೇಗೆ ಪ್ರೀತಿಯಿಂದ ಕುಟುಂಬದ ಬಗ್ಗೆ ಹೇಗೆ ಕಾಳಜಿ ಇಡ್ತೀವೋ ಸ್ನೇಹಿತರ ಬಗ್ಗೆಯೂ ಹಾಗೆ ಕಾಳಜಿ ಇಡಬೇಕಾಗತ್ತೆ ಮತ್ತು ಸ್ನೇಹಿರೆಂದರೆ ತುಂಬ ಜನ ಇದ್ದಾರೆ ಸ್ನೇಹಿತರು ಕುಟುಂಬದಲ್ಲಿ ನಾವು ಐದು ಜನ ಮತ್ತು ಕುಟುಂಬ ಅಂದರೆ ಅಂದರೆ ನಾವು ಮನೆಯಲ್ಲಿ ಹೇಳ್ಕೊಳ್ಳೋಕ್ಕಾಗ್ದಿರೋದು ಮತ್ತು ಮನೆಯಲ್ಲಿ ನಮ್ಮ ನಮ್ಮಿದ್ರ ಪ್ರೈವೇಟ್ ಸರ್ಕಲ್ ಇರುತ್ತೆ ಮನೆಯಲ್ಲಿ ಏನು ಹೇಳ್ಕೊಳ್ಳಕ್ಕೆ ಆಗೋದಿಲ್ವೋ ಅದನ್ನು ಸ್ನೇಹಿತರ ಹತ್ರ ಹಂಚ್ಕೊಳ್ತೀವಿ ನಾವು ಮತ್ತು ಸ್ನೇಹಿತರೂ ಅಷ್ಟೇ ನಮ್ಮನ್ನು ಅಣ್ಣ ತಮ್ಮ ಆ ಥರ ನೋಡ್ತಾರೆ ಮನೆಯಲ್ಲಿ ಹೇಗಿರ್ತೀವೋ ಅದಕ್ಕಿನ್ನ ಹೆಚ್ಚಾಗಿ ಅದಕ್ಕಿನ್ನ ಹೆಚ್ಚು ಕ್ಲೋಸಾಗಿ ಸ್ನೇಹಿತರೊಂದಿಗೆ ನಾವು ಇರ್ತೀವಿ ಮತ್ತು ಸ್ನೇಹಿತರು ನಮ್ಮೊಂದಿಗೂ ಹಾಗೇ ಇರ್ತಾರೆ ಜಯ್ ಹಿಂದ್ ಭಾರತ್ ಬಂದ್